ಹಲೋ ನಾವು ಬೇರೆ ರಾಜ್ಯಲಿದ್ದ ಇಲ್ಲಿ ಗದಗ್ ಜಿಲ್ಲಾದೊಳಗೆ ಟು ಇದಕ್ಕೆ ಟೂರಿಗೆ ಬರಾಕತ್ತೀವಿ ನೀವೆಲ್ಲ ಗೈಡ್ ಮಾಡಿ ನಮಗೆ ವ್ಯವಸ್ಥೆ ಮಾಡಿಸಿ ತೋರಿಸ್ತೀರಾ ಆಮೇಲೆ ನಮಗೆ ಇಳ್ಕೊಳಕ್ಕೆ ವ್ಯವಸ್ಥೆ ಲಾಡ್ಜ್ ವ್ಯವಸ್ಥೆ ಆಮೇಲೆ ಟಿಫಿನ ಊಟ ಇಂಥವೆಲ್ಲ ಇದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀರಾ ಮತ್ತು ನಿಮ್ಮ ಗದಗ್ ಜಿಲ್ಲಾದೊಳಗೆ ಯಾವ್ಯಾವ ಪ್ಲೇಸ್ಗಳಾದವೆ ತೋರಿಸ್ತೀರಿ ನೀವು ನಮಗೆ

ಹ್ಞೂ

ಹಾಂ ಇವನ್ನೆಲ್ಲ ಈ ಗದಗ್ ಜಿಲ್ಲೆ ಇಸ ಗದಗ್ ಜಿಲ್ಲೆ ಬಾದಾಮಿ ಸುತ್ತುಮುತ್ಲು ಈ ಕಡೆ ಎಲ್ಲ ತೋರಸ್ತೀನಿ ಅಂದ್ರೆ ರೇಟು ಅದು ನಮ್ಮನ್ನ ಎಲ್ಲ ಎಷ್ಟಾಗ್ತೈತಿ ದುಡ್ಡು ಎಷ್ಟಾಗ್ತೈತಿ ನಾವು ಒಂದು ಇಪ್ಪತ್ತು ಜನ ಇದೀವಿ ನಮಗೆಲ್ಲ ವ್ಯವಸ್ಥೆ ಮಾಡ್ಕೊಳಕ್ಕ ಇದು ಒನ್ ಏನು ಟೂ ಡೇದು ಟೂ ಡೇ ಆಗಲಿ ತರ್ಡ್ ಇದು ಮೂರು ದಿನದ್ದಾರೂ ಆಗಲಿ ಎಷ್ಟು ನಮಗೆ ಅಮೌಂಟ್ ಆಗ್ತೈತಿ ಅನ್ನೋದು ಹೇಳ್ತೀರಾ ಹೇಳ್ತೀರಾ ನಮಗೆ ಒಂದು ಎರಡು ದಿನದೊಳಗೆ ನಮ್ಗೆ ಕಾಲ್ ಮಾಡಿ ನಮಗೆ ತಿಳಿಸ್ತೀರಾ ತಿಳಿಸ್ತೀರಾ ಹ್ಞೂ ನಮಗೆ ಎಲ್ಲ ಪ್ಲೇಸ್ಗಳನ್ನ ನೋಡಕ್ಕ ಅನುಕೂಲ ಇರಬೇಕು ಆಮೇಲೆ ಕರೆಕ್ಟ್ ಟೈಮಿಗೆ ಅಲ್ಲೇ ಊಟದ ಟೈಮಿಗೆ ಊಟ ನಾಷ್ಟ ಟೈಮಿಗೆ ನಾಷ್ಟ ಟೀ ಟೈಮಿಗೆ ಟೀ ಎಲ್ಲ ಥರದ ಯಾವುದೇ ಕೊರತೆ ಇರ್ಲಾರ್ದೆ ಮಾಡಿಕೊಡ್ತೀರಾ ನಮಗೆ ನೀವು ಸರಿಯಾಗಿ ಎಲ್ಲ ವೆಯ್ಕಲ್ ಅದು ಎಲ್ಲ ಕರೆಕ್ಟ್ ಇದೆಯಾ ನಿಮ್ಮ ಕಡೆ ಅಲ್ಲ ವೆಯ್ಕಲ್ ಎಲ್ಲ ಸರ್ವಿಸ್ ಹೆಚ್ಚು ವೆಯ್ಕಲ್ ಎಲ್ಲ ನಿಮ್ಮ ಕಡೆ ಅದಾವ ಹಂಗೇನರ ಅಸ್ತವ್ಯಸ್ತ ಆತಂದ್ರೆ ಫೋನ್ ಹಚ್ಚಿ ಆ ಅರ್ಜೆಂಟ್ ಹಂಗೇನಾರೂ ತರ್ಸಕ್ಕ ಹ್ಞೂ ಎಲ್ಲ ಕರೆಕ್ಟ್ ಐತ್ಯಾ ನಿಮ್ಮ ಕಡೆ ವ್ಯವಸ್ಥೆ ಎಲ್ಲ ಆಮೇಲೆ ಹಾಂ ಆಮೇಲೆ ಡ್ರೈವರು ಅವರೆಲ್ಲ ಚೆನ್ನಾಗಿದಾರ ಅವ್ರದ್ದೇನು ಡ್ರಿಂಕ್ಸು ಪಂಕ್ಸು ಏನು ಇಲ್ಲ ಹೌದಲ್ಲೋ ಹಾಂ ಎಲ್ಲ ಜವಾಬ್ದಾರಿಯಿಂದ ಕರ್ಕೊಂಡ್ಬರ್ತೀರಾ ನಮ್ಮನ್ನ

ಎರಡು ದಿನ ಬಿಟ್ಟು ನಮ್ಗೆ ಕಾಲ್ ಮಾಡಿ ನಾವು ನಿಮಗೆ ಬಂದು ಇದನ್ನ ಮಾಡ್ಕೊತಿವಿ ಹಾಂ ಆಯಿತು ಹಾಂ ತ್ಯಾಂಕ್ಸ್